ನಾನು ಬೈ ನನ್ನ ಸ್ಕೂಟಿಯನ್ನು ಹೇಗೆ ನಿರ್ವಹಿಸುತ್ತೇನೆ ಎಂದರೆ ಅದನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಯಾವತ್ತುನೂ ಒಂದೇ ಒಂದೇ ಸಮನೆ ಅದನ್ನು ಓಡಿಸುವುದಿಲ್ಲ ಏಕೆಂದರೆ ಗಾಡಿ ತುಂಬ ಚೆನ್ನಾಗಿ ಕಾಪಾಡಿಕೊಳ್ಬೇಕು ಅಂತ ಆಸೆ ನನಗೆ ಅದಕ್ಕೆ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಯಾವತ್ತೂ ಓಡಿಸಿಲ್ಲ ಎಲ್ಲಾದರೂ ಹೋಗ್ಬೇಕು ಅಂತಂದರೆ ಅದು ಯಾವ ಸ ಯಾವ ಪ್ಲೇಸು ಅಂತ ನೋಡ್ಕೊಂಡು ಅಲ್ಲಿಗೆ ಗಾಡಿ ತೊಗೊಂಡೋಗ್ಬೋದಾ ಹೋಗ್ಬಾರ್ದಾ ಅಂತ ಯೋಚನೆ ಮಾಡಿ ಹತ್ರ ಇರೋದಕಷ್ಟೇನೇ ಹೋಗಿ ಬಂದು ಮಾಡ್ತೀನಿ ಯಾಕಂದರೆ ಗಾಡಿ ತುಂಬ ಕೆಲವೊಂದ್ಸಲ ರೋಡುಗಳು ಸರಿ ಇರಲ್ಲ ರೋಡುಗಳಿಗೆ ಕೆಟ್ಟ ಕೆಟ್ದಾಗಿ ಇರ್ತವೆ ಎಲ್ಲ ತಗ್ಗು ದಿಮ್ಮಿ ಇರ್ತವೆ ಅಂತ ಅಂತ ರೋಡಲ್ಲೆಲ್ಲ ಗಾಡಿ ಓಡ್ಸಿದ್ರೆ ಗಾಡಿ ಸ್ಕಿನ್ ಇದು ಸ್ಕಿಡ್ ಆಗೋದು ಮತ್ತೆ ಬ್ರೇಕ್ ತಪ್ಪಿ ನಮಗುನೂ ಓಡಿಸ್ಬೇಕಾದ್ರೆ ಅದು ಸರಿಯಾಗಿ ಇದಾಗದೇ ಬೀಳಿಸಿ ಬೀಳಿಸೋದು ಆ ಥರ ಎಲ್ಲ ಆಗ್ತವೆ ಅಂತ ನಾನು ಬೇರೆಬೇರೆ ಕಡೆ ಬೇರೆಬೇರೆ ಕಡೆ ಅಂತಂದರೆ ರೋಡುಗಳು ಸರಿ ಇಲ್ಲದೇ ಇರೋ ಜಾಗಕ್ಕೆಲ್ಲಾ ತೊಗೊಂಡು ಹೋಗಲ್ಲ ಬೈಕಿಂಗ್ ಕೆಲವು ಬಾರಿ ತೀರಾ ಸುಸ್ತು ಎನಿಸುತ್ತದೆಯೇ ಎಂದು ಕೇಳಲಾಗಿದೆ ಏನು ಸುಸ್ತು ಅನಿಸೋಲ್ಲ ಯಾಕಂದರೆ ನಾವು ಓಡಿಸೋದು ನಾವು ಗಾಡಿನ ಹೇಗೆ ಓಡಿಸ್ತೀವಿ ಅನ್ನೋದು ಅದರ ಮೇಲೆ ಅವಲಂಬಿತವಾಗಿರುತ್ತೆ ಏಕಂದರೆ ಒಬ್ಬೊಬ್ಬರು ತುಂಬ ಜಾಸ್ತಿ ಸ್ಪೀಡಾಗಿ ಓಡಿಸಿ ಎಲ್ಲಂದರಲ್ಲೇ ಏನಾದರೂ ಅಂಪ್ಸ್ ಬಂತು ಅಂತಂದರೆ ಸಡನ್ ಬ್ರೇಕ್ ಹಾಕೋದು ಏನೇನೋ ಅವರಿಗೆ ಇಷ್ಟ ಬಂದಂಗೆ ಮಾಡಿಕೊಂಡು ಹಾನಿಯನ್ನು ಉಂಟುಮಾಡ್ಕೋತಾರೆ ಆಗ ಆಗ ಸುಸ್ತು ಅನ್ನಿಸೋದು ಅದರಿಂದ ಏನಾದರೂ ಹಾನಿ ಆದಾಗ ಅದರಿಂದ ಹೀಗಾಯ್ತು ಹಾಗಾಯ್ತು ಅಂಥೇಳಿ ಅದರಿಂದ ಇದು ಮಾಡೋದು ಅದಕ್ಕೆ ಅದನ್ನೇ ತಪ್ಪು ಅಂತ ಹೇಳೋದು ಹಾಗೆಲ್ಲಾ ಮಾಡ್ತಾರೆ ದೀರ್ಘಾವಸ್ಥೆಯಲ್ಲಿ ರಸ್ತೆ ಉತ್ಸಾಹ ಹೇಗೆ ಕಾಪಾಡಿಕೊಳ್ಳುತ್ತೀರಿ ಅಂದರೆ ದೀರ್ಘಾವಧಿಯಲ್ಲಿ ಜಾಸ್ತಿ ಲಾಂಗ್ ಡ್ರೈವ್ ಹೋಗೋದರಿಂದ ಹೇಗೆ ಕಾಪಾಡಿಕೊಳ್ತೀವಿ ಅಂತಂದರೆ ಅಲ್ಲಲ್ಲೇ ಎಲ್ಲಾದರೂ ಹೋಟೆಲ್ಸು ಎಲ್ಲಾದರೂ ಮರ ಏನಾದರೂ ಇದ್ದರೆ ಅಲ್ಲಿ ಅಲ್ಲಿ ನಿಲ್ಲಿಸಿ ವಿಶ್ರಾಂತಿ ಪಡೆಯೋದರ ಮುಖಾಂತರನೂ ಉತ್ಸಾಹ ಕಾಪಾಡಿಕೊಳ್ತೀವಿ ಮತ್ತೆ ಸ್ವಲ್ಪ ರೆಸ್ಟ್ ತೊಗೊಂಡು ನೀರು ಕುಡಿಯೋದು ಟಿಫನ್ ಊಟ ಏನಾದರೂ ಮಾಡಿಕೊಳ್ಳೋದು ಅವೆಲ್ಲ ಮುಗಿಸಿಕೊಂಡು ಅಲ್ಲಲ್ಲಿ ನಿಲ್ಲಿಸ್ಕೊಂಡು ಹೋಗೋದರಿಂದಾನು ಉತ್ಸಾಹ ಕಾಪಾಡಿಕೊಳ್ಬಹುದು ಎಂದು ಹೇಳುತ್ತೀವಿ ಮತ್ತೆ ಎಚ್ಚರಿಕೆಯಲ್ಲಿರುತ್ತೀರಿ ಅಂತ ಇದೆ ಹೌದು ಅಕ್ಕಪಕ್ಕ ಗಾಡಿಗಳು ಬರುವಾಗ ಮತ್ತೆ ಮುಂದೆ ಹಿಂದೆ ಏನೇನು ಬರ್ತಿದೆ ಅಂತ ತುಂಬ ಎಚ್ಚರಿಕೆ ವಹಿಸಿ ಗಾಡಿ ಓಡಿಸಬೇಕಾಗತ್ತೆ ಗಾಡಿ ಓಡಿಸಬೇಕಂತಂದ್ರೆ ಸುಮ್ಮನೆ ಹೆಂಗೆ ಅಂದ್ರಂಗೆ ಓಡ್ಸೋದಕ್ಕೆ ಬರೋದಿಲ್ಲ ಯಾಕಂದರೆ ಎಲ್ಲದಕ್ಕೂ ಅದರದ್ದೇ ಆದ ನೀತಿ ನಿಯಮಗಳಿರ್ತಾವೆ ವಾಹನ ಚಲಾಯಿಸುವಾಗ ಆ ನೀತಿ ನಿಯಮಗಳ ಪ್ರಕಾರ ಓಡಿಸಿದ್ರೆ ನಾವು ಸುರಕ್ಷಿತವಾಗಿರ್ತೀವಿ ಮತ್ತು ಎಚ್ಚರಿಕೆಯಿಂದಿರ್ತೀವಿ ಅಂತ ಹೇಳ್ಬೋದು ಹಾಗೆ ನಾವು ಎಚ್ಚರಿಕೆ ಇಲ್ ಇಲ್ಲದಂಗೆ ಎಲ್ಲೆಂದರಲ್ಲಿ ಹೆಂಗೆ ಅಂದ್ರಂಗೆ ಓಡ್ಸೋದಕ್ಕೂ ಬರಲ್ಲ ಯಾಕಂದರೆ ಅಪಘಾತವಾಗುವ ಸಂಭವನೂ ಇರುತ್ತದೆ ಅಪಘಾತ ಆಗಲಿಲ್ದಂಗೆ ತಡೆಗಟ್ಟಬೇಕು ಅಂತಂದರೆ ನಾವು ತುಂಬ ಎಚ್ಚರವಾಗಿ ಎಚ್ಚರಿಕೆಯಿಂದಿರ್ಬೇಕು ಆ ಗಾಡಿ ಗಾ ಬೈಕು ಸ್ಕೂಟಿ ಓಡಿಸುವಾಗ ಎಷ್ಟು ಎಚ್ಚರಿಕೆಯಾಗಿರ್ಬೇಕು ಅಂತಂದರೆ ನಾವು ಎ ಎ ನೀತಿ ನಿಯಮಗಳನ್ನು ಯಾವ ರೀತಿ ಪಾಲಿಸ್ತೀವಿ ಹೆಲ್ಮೆಟ್ ಹಾಕೊಳ್ಳೋದ್ರಿಂದನೂ ಎಚ್ಚರಿಕೆವಹಿಸ್ಕೋಬೋದು ಎಲ್ಮೆಟ್ಟು ಮತ್ತೆ ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ಹೆಲ್ಮೆಟ್ಟು ವಹಿ ಎಲ್ಮೆಟ್ ಹಾಕ್ಕೊಂಡು ಹೋಗೋದರಿಂದನೂ ನಾವು ನಮಗೆ ಏನೂ ತೊಂದರೆ ಆಗ್ದಿರೋ ಥರ ಕಾಪಾಡ್ಕೊಬೋದು ಅಂತ ಹೇಳ್ಬೋದು ಮತ್ತೆ ಗಾಳಿ ಮಳೆ ಜಾಸ್ತಿ ಇರೋ ಕಡೆ ನಾವು ಬೈಕ್ನ ರೈಡ್ ಮಾಡ್ತೀವಿ ಅಂತಂದರೆ ರೈನ್ ಜಾಕೆಟ್ಟು ಶೂಸು ಅವೆಲ್ಲನೂ ನಮ್ಮ ಮುನ್ನೆಚ್ಚರಿಕೆಗಳಿಗೆ ನಮಗೆ ಏನು ಬೇಕೋ ಅದಕ್ಕುನೂ ನಾವು ಎಚ್ಚರಿಕೆವಹಿಸ್ಕೊಂಡು ಎಲ್ಲನೂ ಸುರಕ್ಷಿತ ಸುರಕ್ಷಿತವಾಗಿ ನಾವು ಮತ್ತೆ ನಾವು ಓಡಿಸೋ ಬೈಕು ಎರಡನ್ನೂ ಸುರಕ್ಷಿತವಾಗಿರ್ಬೇಕು ಅಂತಂದರೆ ತುಂಬ ಎಚ್ಚರಿಕೆಯಿಂದಿರಬೇಕು ಅಂತ ಹೇಳ್ಬೋದು ಮತ್ತೆ ಇದು ಸಿಗ್ನಲ್ಗಳಲ್ಲೆಲ್ಲ ಸಿಗ್ನಲ್ನ ಕ್ರಾಸ್ ಮಾಡಬಾರ್ದು ಎಲ್ಲನೂ ನೀತಿ ನಿಯಮಗಳಂತೆ ನೆಡೆ ನಡ್ಕೋಬೇಕು ಇಲ್ಲ ಅಂದರೆ ಆ ಥರ ಎಲ್ಲ ತಪ್ಪು ನೀತಿಯಲ್ಲಿ ನಡ್ಕೊಂಡ್ರೆ ಗಾಡಿ ಹಿಡಿಯೋದಾಗಿರ್ಬೋದು ಇಲ್ಲ ಅಂದರೆ ನಮ್ಮ ಗಾಡಿನ ಪೊಲೀಸ್ ಸ್ಟೇಷನ್ನವರು ತೊಗೊಂಡೋಗೋದಾಗಿರ್ಬಹುದು ಆ ಥರ ಎಲ್ಲ ಮಾಡೋ ಮಾಡ್ಬೇಕಾಗುತ್ತೆ ಆ ಥರ ಎಲ್ಲ ಆಗ್ಬಾರ್ದು ಅಂತಂದರೆ ನಾವು ಸರಿಯಾಗಿ ನೀತಿ ನಿಯಮಗಳನ್ನೆಲ್ಲ ಪಾಲಿಸ್ಕೊಂಡು ನಮ್ಮ ಗಾಡಿನ ಸುರಕ್ಷಿತವಾಗಿ ಇಟ್ಕೊಳ್ಳೋದರ ಮುಖಾಂತರ ನಾವು ಸುರಕ್ಷಿತವಾಗಿರ್ತೀವಿ ನಮ್ಮ ಗಾಡಿನೂ ಸುರಕ್ಷಿತವಾಗಿರತ್ತೆ ಅಂತ ಹೇಳ್ಬೋದು ನಾವು ಎಷ್ಟು ನಾವು ಮನುಷ್ಯರು ನಾವು ಎಷ್ಟು ಚೆನ್ನಾಗಿರ್ತೀವೋ ನಮ್ಮ ಜೊತೆಗಿರೋ ಬೈಕು ಗಾಡಿ ಅವನ್ನೂ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಂತ ಹೇಳ್ಬೋ ದು ಇವಿಷ್ಟು ಬೈಕ್ನ ಹೇಗೆ ನಿರ್ವಹಿಸ್ತೀವಿ ಮತ್ತೆ ಬೈಕಲ್ಲಿ ಸುಸ್ತು ಅನ್ನಿಸ್ತದೋ ಇಲ್ಲವೋ ಅದನ್ನು ಹೇಳಿ ಮತ್ತೆ ದೀರ್ಘಾವಸ್ಥೆಯಲ್ಲಿ ಕಾ ಹೇಗೆ ಕಾಪಾಡಿಕೊಳ್ಳೋದು ಹೇಗೆ ಎಚ್ಚರವಾಗಿರ್ಬೋದು ಅಂತ ಇವಿಷ್ಟು ಈ ರೀತಿ ಇವಿಷ್ಟು ಹೇಳಿದ್ನಲ್ಲ ಆ ಮುಖಾಂತರ ಇವೆಲ್ಲನೂ ಎಚ್ಚರಿಕೆವಹಿಸ್ಕೋಬೋದು ಅಂತ ಹೇಳ್ಬೋದು